ಅಲೋ ಸಂದೀಪ್ ಅವರಾ ಅದೆ ಪೇಂಟರ್ ತಾನೆ ಅದೆ ಮನೆ ಪೇಂಟ್ ಹೊಡೆಸ್ಬೇಕಿತ್ತು ಅದು ಅಂದರೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡೆ ಪೇಂಟರ್ ಅಂತೇಳ್ಬಿಟ್ಟು ಅದು ಯಾರೋ ಫೋನ್ ಮಾಡಿದ್ದರು ಸಂದೀಪ್ ಅನ್ನೋ ನಂಬರ್ ಕಾಂಟ್ಯಾಕ್ಟ್ ಕೊಟ್ಟರು ಹಾಗಾಗೆ ಅದೇ ಪೇಂಟ್ ಹೊಡಿಬೇಕಿತ್ತು ಮನೆಗೆ ಮೂರು ಬಿಲ್ಡಿಂಗಿದೆ ಇಂಟೀರ್ಯರು ಎಕ್ಸ್ಟಿರ್ಯರು ಎರಡು ಇದೆ ಹಾಂ ಅದು ಸಾ ಹಳೆ ಪೇಂಟ್ ಹೊಡಿಸಿದ್ದು ಇದು ಸ್ವಲ್ಪ ತೆಗ್ದು ಮ ಇದೆಲ್ಲ ಮಾಡಬೇಕು ಕೆರ್ಕೊಂಡು ಅದೆಲ್ಲ ಮಾಡಿ ವೈಟ್ ಹೊಡ್ದ್ ಬಿಟ್ಟು ಆಮೇಲೆ ಕಲರ್ ಹೊಡಿಬೇಕು ಮತ್ತೇ ಹಂಗಾಗಿ ಅದೆ ಚಾರ್ಜಸ್ಸು ಯಾವ ಪೇಂಟು ಯಾತ ಯಾವ ಕಂಪ್ನಿದು ಕಂಪ್ನಿ

ಹಾಂ ಹಾಂ ಇದು ಓಪೊಸ್ ಚೆನ್ನಾಗಿ ಬರುತ್ತ ಬಣ್ಣ ಹೌದಾ ಅದ್ರೊಳಗೆ ಸಿಗತ್ತಲ್ಲ ಇಂಟೀರಿಯರು ಎಕ್ಸ್ಟೀರಿಯರು ಹೌದಾ ಮೂರು ಆಫ್ಟ್ರ್ ಇದೇ ಮೂರು ಆಫ್ಟ್ರ್ಲ್ಲೀ ಫುಲ್ ಒಂದು ಡೈನಿಂಗ್ ಆಲ್ ಫುಲ್ ಅದು ಆಮೇಲೆ ಪ್ರೇಯರ್ ಆಲ್ ಇನ್ಕ್ಲೂಡಿಂಗ್ ಹೊರ್ಗ್ ಬರುತ್ತೆ ಡೈನಿಂಗ್ ಆಲ್ ಹತ್ರನೇ ಪ್ರೇಯರ್ ಆಲು ಆಮೇಲೆ ಡಬಲ್ ಬೆಡ್ರೂಮು ಒಂದು ಒನ್ ಬ ಅಟ್ಯಾಚ್ ಬಾತ್ರೂಮ್ ಇದೆ ಒನ್ ಬೆಡ್ರೂಮಿಗೆ ಇನ್ನೊಂದು ಬೆಡ್ರೂಮಿಗೆ ಬಾತ್ರೂಮ್ ಇಲ್ಲ ಅಟ್ಯಾಚು ಔಟ್ ಸೈಡ್ ಒಂದು ಕೊಟ್ಟಿದ್ದೀವಿ ಆಮೇಲೆ ಹಾಲು ನಾಲ್ಕು ಜನಾನ ಹೆಂಗ್ ತಗೊಂತೀರ

ಪೇಂಟ್ ನಾವೇ ಕೊಡ್ಸೋದು ಇದ್ದರೆ ಹೌದಾ ಓಕೆ ನನ್ನ ಕಾ ನಿಮಗೇ ಒಂದು ಆಫ್ ಆ್ಯನ್ ಅವರಲ್ಲಿ ಕಾಲ್ ನಂಬರಿಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಓಕೆನ